ಹೆಲೋ ಇದು ರಾಮನ್ ಟ್ರಾವೆಲ್ಸ್ ಅಲ್ವ ನನಗೆ ಒಂದು ವಾರ ಟ್ರಿಪ್ಪಿಗೆ ಹೋಗಲಿಕ್ಕೆ ಗಾಡಿ ಬಾಡಿಗೆಗೆ ಸಿಗುತ್ತಾ ನಾವು ಗೋವಾಕ್ಕೆ ಹೋಗುವುದಂತ ಯೋಚನೆ ಮಾಡಿದ್ದೇವೆ ನಾವೊಂದು ಎಂಟು ಜನ ಇದ್ದೇವೆ ಒಂದು ಸ್ವಲ್ಪ ದೊಡ್ಡ ಗಾಡಿಯೇ ಕಳಿಸಿ ಆಯಿತಾ ಹಾ ನೀವು ನೀವು ಡ್ರೈವರ್ ನೀವು ನಿಮ್ಮ ಡ್ರೈವರನ್ನೇ ಕಳಿಸ್ತೀರಾ ಅಥವಾ ನಾವೇ ನಮ್ಮ ಡ್ರೈವರನ್ನು ಹಾಕ್ಕೊಂಡು ಹೋಗಬೇಕಾ ಓ ಹೌದಾ ನಿಮ್ಮ ಗಾಡಿಯ ರೆಂಟ್ ಎಷ್ಟಾಗುತ್ತೆ ಓ ಹತ್ತು ಸಾವಿರ ಆಗುತ್ತಾ ಮತ್ತೆ ಡ್ರೈವರ್ನದ್ದು ಖರ್ಚು ನೀವೇ ನೋಡ್ತೀರಾ ಅಥವಾ ನಾವೇ ಅದನ್ನು ಸಹ ನೋಡಬೇಕಾ ಡ್ರೈವರ್ನದ್ದು ಖರ್ಚು ಓ ನಾವೇ ನೋಡಬೇಕಾ ಡ್ರೈವರ್ಗೆ ದಿನಕ್ಕೆ ಎಷ್ಟಾಗತ್ತೆ ಓ ಒಂದು ಸಾವಿರ ಕೊಡಬೇಕಾ ದಿನಕ್ಕೆ ಅದು ತುಂಬ ಜಾಸ್ತಿ ಆಯಿತಲ್ಲ ಒಂದು ಎಂಟುನೂರುವರೆಗೆ ಕಡಿಮೆ ಮಾಡ ಮಾಡಬಹುದಾ ಡ್ರೈವರ್ ಖರ್ಚನ್ನು ಏಕಂದರೆ ಅವರ ಊಟದ ಖರ್ಚೆಲ್ಲ ನಾವೇ ನೋಡ್ತಿದ್ದೇವಲ್ಲ ಅದಕ್ಕೆ ಸ್ವಲ್ಪ ಒಂದು ಕಡಿಮೆ ಮಾಡಿ ಮತ್ತೆ ನಮಗೆ ದೊಡ್ಡ ಗಾಡಿ ಸಿಕ್ಕರೆ ಒಳ್ಳೆಯದು ನಿಮ್ಮಲ್ಲಿ ದೊಡ್ಡ ಗಾಡಿ ಯಾವುದಾದರೂ ಇದೆಯೇ ಅಂದರೆ ಇನೋವಾ ಫಾರ್ಚುನರ್ ಹಾಗೆಲ್ಲ ಓ ಹೌದಾ ಇನೋವಾ ಇದೆಯೇ ಸರಿ ಇನೋವಾಕ್ಕೆ ಸಹ ಬಾಡಿಗೆ ಎಷ್ಟಾಗಬಹುದು ಅದೇ ರೀತಿಯೇ ಅಥವಾ ಇನ್ನೂ ಜಾಸ್ತಿ ಇದೆಯೇ ಓ ಅಷ್ಟೇಯಾ ಓಕೆ ಹಾಗಾದರೆ ಇನೋ ಇನೋವಾ ಇನೋವಾವೇ ಬುಕ್ ಮಾಡಿ ನಮಗೆ ಇನೋವಾದಲ್ಲೇ ಹೋಗ್ತೇವೆ ಮತ್ತು ಅಡ್ವಾನ್ಸ್ ಬುಕಿಂಗ್ ಈಗಲೇ ಕೊಡಬೇಕಾ ಅಥವಾ ಮತ್ತೆ ಮಾಡಿದರೆ ಆಗ್ತದಾ ಅಡ್ವಾನ್ಸ್ ಅಡ್ವಾನ್ಸ್ ಮೊದಲು ಕೊಡಬೇಕಾ ಇದೇ ತಿಂಗಳು ನಾವು ಇದೆ ತಿಂಗಳು ಇಪ್ಪತ್ತರಿಂದ ಇಪ್ಪತ್ತೇಳರ ತನಕ ಟ್ರಿಪ್ಗೆ ಹೋಗುವುದು ಆವಾಗ ಗಾಡಿ ಫ್ರೀ ಇದೆಯಲ್ವ ನಿಮ್ಮದು ಓ ಹೌದಾ ಸ್ವಲ್ಪ ಡ್ರೈವರನ್ನು ಬೇಗ ಕಳಿಸಿ ಆಯಿತಾ ಇಪ್ಪತ್ತನೇ ತಾರೀಕಿಗೆ ನಾವು ಬೆಳಿಗ್ಗೆ ಬೇಗ ಹೊರಡ್ತೇವೆ ನಾವು ಆರು ಗಂಟೆಗೆ ಇಲ್ಲಿಂದ ಹೊರಡಬೇಕು ಗಾಡಿ ಆ ಗಾಡಿಯೆಲ್ಲ ಗಾಡಿ ಕಂಡೀಷನಲ್ಲಿ ಹೇಗಿದೆ ಹ ಒಳ್ಳೆಯ ಉಂಟಲ್ಲ ಸರಿ ನಾವು ಪೇಮೆಂಟನ್ನು ಈವಾಗಲೇ ಮಾಡಬೇಕಾ ಅಥವಾ ನೆಕ್ಸ್ಟ್ ಮಾಡಿದರೆ ಆಗ್ತದಾ ಬಂದಮೇಲೆ ಹೌದಾ ಅಡ್ವಾನ್ಸನ್ನು ಕೊಡಬೇಕಾ ಆಂ ಅಡ್ವಾನ್ಸ್ ಎಷ್ಟು ಕೊಡ್ಬೌದು ಅಡ್ವಾನ್ಸನ್ನು ಓ ನಾಲ್ಕು ಸಾವಿರ ಬೇಗ ಕಟ್ಟಿ ಮತ್ತೆ ಉಳಿದ ಹಣವನ್ನು ಮತ್ತೆ ಕೊಡ್ಬೌದಾ ಸರಿ ಓಕೇ ಸರಿ ಥ್ಯಾಂಕ್ ಯು